ಹಲೋ ನಮಸ್ತೆ ಮೇಡಮ್ ಮ್ಯಾಮ್ ನಾನು ಆಕಾಶ್ ಅವ್ರ ತಾಯಿ ಮಾತಾಡ್ತಿರೋದು ಮೇಡಮ್ ಸ್ಪೋರ್ಟ್ಸ್ ಇದ್ಯಾ ಸ್ಕೂಲಲ್ಲಿ

ಹೌದಾ ಮೇಡಮ್ ಬೆಳಗ್ಗೆಯಿಂದ ತಲೆ ತಿಂತಿದಾನೆ ಅವ್ನಿಗೆ ಆರೋಗ್ಯ ಸರಿ ಇಲ್ಲ ಮ್ಯಾಮ್ ಅದನ್ನೇ ನೆಪ ಇಟ್ಕೊಂಡು ಅವ್ನ ಎಜುಕೇಶನ್ ಎಲ್ಲ ಏನಾರು ತೊಂದರೆ ಆಗುತ್ತಾ ಅಂತ ನನ್ನ ಯೋಚನೆ ಅಷ್ಟೇ ಹಾಂ ಹಾಂ

ಹೌದು ಮ್ಯಾಮ್ ಆ ಥರ ಏನಿಲ್ಲ ನನ್ಗೆ ಏನೂ ಅದರ ಬಗ್ಗೆ ಏನು ಟೆನ್ಶನ್ ಇಲ್ಲ ಮ್ಯಾಮ್ ಅವ್ನು ಏನೋ ನೆಪ ಇಟ್ಕೊ ಬಿಡ್ತಾನೆ ನಂಗೆ ಸ್ಪೋರ್ಟ್ಸ್ ಇದೇ ಸುಸ್ತು ಆಗಿ ಬಂದುಬಿಟ್ರೆ ಅವ್ನ ಹೆಲ್ತ್ ಬೇರೆ ಹುಷಾರಿಲ್ಲ ಇವಾಗ ಅದರಿಂದ ಅವ್ನಿಗೆ ಏನಾರು ಎಫೆಕ್ಟ್ ಆಗಿ ಮತ್ತು ನಾನು ಇವಾಗ ಬ್ಯುಸಿ ಇದ್ದೀನಿ ಮ್ಯಾಮ್ ಅಲ್ಲಿ ಬಂದು ನೋಡ್ಕೊಳ್ಳೋಕೆ ಬೇರೆ ಆಗೋಲ್ಲ ಹಾಂ ಹಾಂ ಹಾಂ ಹಾಂ

ಓ ಹೌದಾ ಮ್ಯಾಮ್ ಹೌದು ಮ್ಯಾಮ್ ಅವನು ಅಲ್ಲಿ ಆದರೆ ಹಾಗೆ ಇರ್ತಾನೆ ಇಲ್ಲಿ ಅಂದರೆ ಬಂದು ಪೋಲಿ ಬರೀ ನಾನು ಓದಲ್ಲ ನಾನು ಸುಸ್ತು ಆಯಿತು ಸ್ಪೋರ್ಟ್ಸ್ ಆಡಿ ಅದೇ ನೆಪ ಹೇಳ್ತಾನೆ ನಂಗೆ ಇನ್ನು ಕೋಪ ಬರುತ್ತೆ ನೀನು ಆ ಸ್ಪೋರ್ಟ್ಸ್ ಆಡೋದು ಬೇಡ ಏನು ಬೇಡ ಸುಮ್ಮನೆ ಸ್ಕೂಲ್ಗೆ ಹೋಗು ಓದ್ಕೋ ಬಂದು ಮನೆಯಲ್ಲಿರು ಅಂತ ಬರೀ ಅದನ್ನೇ ಹೇಳೋದು ಆಗೋಗುತ್ತೆ ಅದಕ್ಕೆ ನೇರವಾಗಿ ನಿಮ್ಮನ್ನೇ ಕೇಳೋಣ ಸುಳ್ಳು ಹೇಳಿಬಿಟ್ಟು ಮೊನ್ನೆ ಯಾವುದೋ ಸ್ಪೋರ್ಟ್ಸ್ ಆಡ್ತೀನಿ ಅಂತ ಅಲ್ಲೋಗಿ ಬಿದ್ದು ಬೇರೆ ಬಂದಿದಾನೆ ಮೇಡಮ್ ಹಿಂಗೆ ಸುಳ್ಳು ಹೇಳಿದರೆ ಹೇಗೆ ಕತೆ ಅಂತ ನಾನು ನಿಮಗೆ ಕಾಲ್ ಮಾಡಿದೀನಿ

ಹಾಂ ಹಾಂ ಹಾಂ ಹಾಂ ಹೌದು ಮೇಡಮ್ ಹ್ಞೂ

ಹೌದು ಮ್ಯಾಮ್ ಒಂದ್ಸಲಿ ಹೆದ್ರುಸ್ಬಿಡಿ ಅವ್ನಿಗೆ ಅವನೂ ಮನೆಯಲ್ ಎಲ್ಲ ಸ್ವಲ್ಪ ಪೋಲಿ ಜಾಸ್ತಿ ಹೇಳಿದ್ರೆ ನಂಗೇನು ಈ ಥರ ಕಳ್ಸೋಲ್ಲ ಅಂತ ಅಲ್ಲ ಡೌಟ್ ಅವ್ನ ಮೇಲೆ ಹಾಗಾಗಿ ನಾನು ನಿಮಗ್ ಕಾಲ್ ಮಾಡ್ಬೇಕಾಗಿ ಬಂತು ಹ್ಞೂ ಸರಿ ಮ್ಯಾಮ್ ಹಾಗಾದ್ರೆ ನಾನು ಕಳಿಸ್ಕೊಡ್ತೀನಿ ಹಾಂ ಹಾಂ ಸರಿ ಮ್ಯಾಮ್ ಆಯಿತು ಹ್ಞೂ ಓಕೆ ಮ್ಯಾಮ್ ತ್ಯಾಂಕ್ ಯು